ಇದು ವೀರೇಶ್ ಅವರ ಗನ್ ಸರ್ಕಲಲ್ಲಿ ಕಿರಾಣಿ ಸ್ಟೋರ್ ಅಲ್ಲಲ್ಲಿ ಅವರೇ ವೀರೇಶ್ ಕಿರಾಣಿ ಸ್ಟೋರ್ ನಿಮ್ಮದೇನ ಹಾಂ ನಮ್ಗೋಡ್ ಅಂಥೇಳಿ ಇದು ಅಂಗಡಿ ಲಾಕ್ ಹಾಕ್ಬಿಟ್ಟಿದ್ದೀರಾ ಹೌದಾ ಇಲ್ಲ ಬೆಳಗ್ಗೆ ಎಷ್ಟು ಗಂಟೆಗೆ ತೆಗಿತೀರಾ ಹೌದಾ ಇವಾಗ ಏನು ಮಾಡಿ ಅಂದರೆ ನಾನು ಒಂದು ಸ್ವಲ್ಪ ಲಿಸ್ಟ್ ಹೇಳ್ತೀನಿ ಅದ್ನ ಬರೆದ್ಬಿಟ್ಟು ಪ್ಯಾಕ್ ಮಾಡಿಡಿ ಬೆಳಗ್ಗೆ ಒಂದು ಹತ್ತು ಗಂಟೆ ಬಂದು ತೊಗೊಳ್ತೀನಿ ನಾನು ಇವಾಗ ನನ್ನ ಸ್ವಲ್ಪ ಅರ್ಜೆಂಟ್ ಇದೆ ನಾನು ಹೊರಗೆ ಹೋಗಬೇಕು ಹಾಗಾಗಿ ನಾನು ಹ್ಞೂ ಇದು ಒಂದೋ ನಾಕಮ್ ಒಂದು ನಾಲ್ಕು ಮೈಸೂರು ಸ್ಯಾಂಡಲ್ ಸೋಪು ಒಂದು ಐದು ಚಿಕ್ಕ ಶ್ಯಾಂಪು ಎರ್ಡು ಕೆ ಜಿ ಅಕ್ಕಿ ಇಲ್ಲ ಇಲ್ಲ ಜೀರ ಜೀರಾ ರೈಸ್ ಸಾಕು ರೀ

ಹಾಂ ಒಂದು ಒಂದು ಅರ್ಧ ಕೆ ಜಿ ಚಿಕನ್ ಮಸಾಲೆ

ಎಲ್ಲ ಚೆನ್ನಾಗಿರೋದು ಕೊಡಿರಿ ಯಾವ್ದು ನೋಡಿ ಅದು ಚೆನ್ನಾಗಿರೋದು ಒಂದು ಹಾಂ ಒಂದು ಏಳು ನೂರೈವತ್ತು ಗ್ರಾಮ್ದು ಇದು ಜಿಂಜರ್ ಪೇಸ್ಟು ಹ್ಞೂ ಹ್ಞೂ ಒಂದು ಐದು ಕೆ ಜಿ ಚೆನ್ನಾಗಿರೋದು ಖಾರ ಒಂದು ಹಾಕಪ್ಪ ಮನ್ಯಾಗ ನೋಡೋದು ಚೆನ್ನಾಗಿರೋದು ಹಾಂ ಮತ್ತು ಅದು ಬಿಟ್ಟು ಒಂದು ಎರ್ಡು ಕೆ ಜಿ ಬೇಳೆ ಹಾಕು ಒಂದು ಎರ್ಡು ಕೆ ಜಿ ಬ್ಯಾ ಚೆನ್ನಾಗಿರೋದು ಇದು ಅಚ್ಚ ಬೆಲ್ಲ ಹಾಕು ಒಂದು ಎರ್ಡು ಕೆ ಜಿ ಕುಟೀರ ಗೋಧಿ ಹಾಕು ಚೆನ್ನಾಗಿದ್ದೀವಲ್ಲ ಹ್ಞೂ ಹ್ಞೂ ಅಯ್ ಇಷ್ಟೇ ಇಷ್ಟು ಸಾಕಾ ಇಲ್ಲ ಇದೂ ನಿಮ್ಮ ಗೂಗಲ್ ಪೇ ಇದೆ ನಂಬರ್ ಅಲ್ಲ ಅಲೋ ಗೂಗಲ್ ಪೇ ಮಾಡ್ತೀನಿ ನೋಡು ಇದು ಎಷ್ಟಾಗುತ್ತೆ ಅಮೌಂಟ ಅಮೌಂಟ್ ಎಷ್ಟಾಯ್ತು ನೋಡಿದು ಆಯಿತು ಇದು ಫೋನ್ ಪೇ ಮಾಡೋದು ನೋಡಿರಿ ಫಸ್ಟು